ಇದು ಕಸ್ಟಮರ್ ಕೇರಾ ನಾನು ಒಂದು ಫುಡ್ ಆರ್ಡ್ರು ಮಾಡಿದ್ದೆ ಝೊಮೇಟೋದಲ್ಲಿ ಅದರ್ದು ಹಣಾ ಆಟೋ ಪೇಯಲ್ಲಿ ಕಟ್ ಆಗ್ತಾ ಇತ್ತು ನನ್ನ ಹಣ ನನಗೆ ಅದು ಇಷ್ಟ ಇಲ್ಲ ಆಟೋ ಪೇ ಮಾಡೋದು ಇಷ್ಟ ಇಲ್ಲ ಹಾಗಾಗಿ ಅದನ್ನು ರದ್ದುಗೊಳಿಸ್ಬೇಕ್ ನೀವು ನಾನು ಈಗ ಏನು ಆರ್ಡ್ರು ಮಾಡಿದ್ದೀನಿ ಫುಡ್ಡನ್ನು ನಿಮ್ಮ ಡೆಲವರಿ ಬಾಯಿ ಬಂದರೆ ಆತನಿಗೆ ನಾನು ಕ್ಯಾಶ್ ಪೇ ಮ ಮೂಲಕ ಮಾಡ್ತೀನಿ ಯಾಕಂದರೆ ನನಗೆ ಕೆಲವು ಸಲ ಇದು ಆಟೋ ಪೇ ಮಾಡೋದರಿಂದ ನನಗ್ ತೊಂದರೆ ಆಗಿದೆ ಸುಮಾರು ಸಲ ಹಣ ಕಟ್ ಆಗ್ತಾ ಹೋಗಿದೆ ನನಗೆ ತುಂಬ ತೊಂದರೆ ಆಗಿದೆ ಹಾಗಾಗಿ ನೀವು ಆಟೋ ಪೇಯನ್ನು ರದ್ದುಗೊಳಿಸ್ಬೇಕು ನಾನು ನಿಮ್ಮ ಡಿಲವರಿ ಬಾಯ್ಗೆ ಕ್ಯಾಶ ಕೊಡೋದರ ಮೂಲಕ ನಾನು ನಿಮ್ಮ ಸೇವೆಯನ್ನು ಪಡ್ಕೊಳ್ತೇನೆ